ಹಲೋ ನಮಸ್ತೆ ಹಾಂ ಸರ್ ಓಕೆ ಸರ್ ಹಾಂ ಹೌದು ಸರ್ ನಮ್ಮದ್ರಲ್ಲಿ ಒಂದು ಸೊಸೈಟಿ ಇದೆ ನಿಮಗೆ ಇದಕ್ಕೆ ಜಾಯಿನ್ ಆಗಬೇಕಂದ್ರೆ ನಿಮಗೆ ಆಧಾರ್ ಕಾರ್ಡ್ ಬ್ಯಾಂಕ್ ಪಾಸ್ಬುಕ್ಕು ಹಾಗು ಫೋಟೋಸ್ ಬೇಕು ಸರ್ ನಮಗೆ ಮತ್ತು ಪ್ಲಸ್ ನೀವು ಒಂದು ಫಾರಮ್ಗೇ ಒಂದು ಟ್ವೆಂಟಿ ಟು ತರ್ಟಿ ರುಪಿಸ್ ಫೀಸ್ ಆಗ್ತದೆ ಸರ್ ಓಕೆ ಸರ್ ನಿಮಗೆ ಲೋನ್ ಎಷ್ಟು ಬೇಕು ಸರ್ ಹೀಗೆ ಓಕೆ ಸರ್ ನಿಮಗೆ ಇಂಟ್ರೆಸ್ಟ್ ಬಂದುಬಿಟ್ಟು ಬೀಳ್ತದೆ ಸರ್ ಇದರಲ್ಲಿ ನಿಮ್ಮ ಒಂದು ಕೆಲವು ಡೀಟೇಲ್ಸ್ ಕೊಟ್ಟರೆ ನಾವು ನಿಮ್ಮ ಇಂಟ್ರೆಸ್ಟ್ ಹೇಗೆ ಅಂತ ನಾವು ನಿಮಗೆ ಡೀಟೇಲ್ಸ್ ಹೇಳ್ತೇನೆ ಮತ್ತು ನೀವು ಜೀರೋ ಪರ್ಸೆಂಟಿಂದ ಸ್ಟಾರ್ಟ್ ಮಾಡಿದರೆ ನಿಮಗೆ ಒಂದು ಕಮ್ಮಿ ಲೆಕ್ಕದಲ್ಲಿ ಬೀಳಬೌದೇನೊ ನೋಡ್ತೇನೆ ಸರ್ ಫಾರ್ಮಾಟಿಸ್ ಬಂದುಬಿಟ್ಟು ಸರ್ ನಿಮಗೆ ಬ್ಯಾಂಕ್ ಪಾಸ್ಬುಕ್ ಆಧಾರ್ ಕಾರ್ಡ್ ಫೋಟೋಸ್ ಪ್ಲಸ್ ನೀವಲ್ಲಿರ್ಬೇಕು ಸರ್ ನಿಮ್ಮ ಲೈವ್ ಮತ್ತು ನಿಮ್ಮ ಹಾಂ ಒಂದು ಬ್ಯಾಂಕ್ ಪಾಸ್ಬುಕ್ ಮೇನಾಗಿ ಇಟ್ಕೊಂಡ್ ಬನ್ನಿ ಸರ್ ಅದು ಬೇಕಲ್ಲಿ ಓಕೆ ಸರ್ ನಿಮ್ಗೆ ಯಾವಾಗ ಬೇಕಾದರು ಬರ್ಬೌದು ಸರ್ ಮಾರ್ನಿಂಗ್ ಏಯ್ಟ್ ಓ ಕ್ಲಾಕಿಂದ ನೈಟ್ ನೈನ್ ಒ ಕ್ಲಾಕ್ವರೆಗು ಓಪನ್ ಇರ್ತದೆ ಸರ್

ಹಾಂ ವೆಲ್ಕಮ್ ಸರ್